ಹಲೋ ಶ್ರೀದೇವಿ ಡಾಕ್ಟ್ರಾ ಮೇಡಮ್ ನಾನು ಶೈಲ ಪೇಶೆಂಟ್

ಮೇಡಮ್ ಒಂದು ಸ್ವಲ್ಪ ಅರಾಮ ಆಗಿಲ್ಲರೀ ನಮ್ಗೆ ಈ ಮೂಗಿಂದು ಒಂದು ಭಾಳ ಪ್ರಾಬ್ಲಮ್ ಆಗತ್ತೈತ್ರಿ ಮೇಡಮ್ ದಿನೇ ದಿನೇ ಹೆಚ್ಚಿಗೆ ಆಗತ್ತೈತಿ ಇದ್ದೀರೇನ್ರಿ ಮೇಡಮ್ಮು ಅದೇ ರೀ ನಿಮಗೆ ಗೊತ್ತೇ ಐತಲಾ ನನ್ನ ಮೂಗಿಂದು ಪ್ರಾಬ್ಲಮ್ ನಿಮಗೆ

ಮನೆ ಒಳಗೆ ಅಂತು ಮೇಡಮ್ಮ ಕೆಲಸ ಇರೋದೆರೀ ಅದು ಮತ್ತು ಕೆಲಸ ಮಾಡಿದ್ರೆ ಒಂದು ಸ್ವಲ್ಪ ಜಾಸ್ತಿ ಆಗ್ಬಿಡ್ತೈತ್ರಿ ನನಗೆ ಹೊಗ್ಯಾಣಾ ಬಾಂಡೀ ಮೇಡಮ್ ನಮ್ಮ ಮನೆಯಾಗ ರಗಡ್ ಕೆಲಸಾನೇ ಆಗ್ಬಿಡ್ತೈತಿ ವಾಕಿಂಗ್ ಆಗು ಆಗೋದಿಲ್ಲ ಮಾಡ್ತೀನಿ ರೀ ಮೇಡಮ್ಮ ಸಾಯಂಕಾಲ ಮುಂಜಾನೆ ಅಂತು ಆಗೋದಿಲ್ಲ ಸಾಯಂಕಾಲ ಮಾಡಿರ್ತೀನಿ ಆದ್ರು ಅದು ಏನು ಆಪ್ರೇಷನ್ ಮಾಡಿಸ್ಬುಡಾಣನ್ರೀ ಮೇಡಮ್ಮ ಹ್ಞೂ ಬಸ್ಸ ಹ್ಞೂ ಹೌದು ಸರಿ ರೀ ಮೇಡಮ್ ಸರಿ ಸ ಹೌದುರೀ ಮೇಡಮ್ ಅದೇ ಯೋಚನೆ ಮಾಡುತಿದ್ದೆ ಈಗ ತಗ್ದೀರೇನೋ ಕ್ಲಿನಿಕ್ ಒಳಗೆ ಬರಲೇನೋ ಅಂತೇಳಿ ಯೋಚನೆ ಮಾಡ್ತಾಯಿದ್ದೆ ಹಾಂ ಸರಿ ಸರಿ ಮೇಡಮ್ ನಾಳೆ ಬರು ತರ್ತೇನೆ ಹಾಂ ಸರಿ ಸರಿ ಹಾಂ ಸರಿ